ಹೌದಾ ಏನು ಆಗಬೇಕಿತ್ತು ಮೇಡಮ್ ಹೌದಾ ಸಾ ಹೌದಾ ಇವತ್ತು ಎಗ್ಸಾಮ್ ಇತ್ತಲ್ಲ ಮೇಡಮ್

ಹಾಗೇನಿಲ್ಲ ಆದರೂ ಆರೋಗ್ಯ ಮುಖ್ಯ ಅಲ್ವಾ ತೋರಿಸಿ ಹ್ಞೂ ಹಾಂ ಹಾಗಾದ್ರೆ ಯಾ ಹತ್ತು ಹಾ ಥರ ತೊಂದರೆಯಿಲ್ಲ ಪಸ್ಟು ಆರೋಗ್ಯ ಅಲ್ವಾ ಏನನ್ನ ಏನಾಗಿದೆ

ಹಾಂ ನೋಡಿ ಆಕಸ್ಮಾತ್ ಆಗಲಿಲ್ಲ ಅಂದರೆ ನಾಳೆನೂ ರಜೆ ಹಾಕಿ ಮನೇಲಿ ಇಟ್ಕೊಳ್ಳಿ

ಹಾಂ ಫ್ರೆಂಡ್ಸ್ ಹತ್ರ ಕಳಿಸ್ಕೊಡ್ತೀವಿ ಅವ್ರು ಅವ್ರು ನಮ್ಮ ಮನೆ ಹಿಂದೇನೆ ಅಲ್ವಾ ಮನೆ ಹಿಂದೇನೆ ಅಲ್ವಾ ನಿಮ್ಮ ನಾವು ಮನೆ ಇರೋದು ಆಯಿತು ಹಾಂ ಓಕೆ ಮತ್ತು ಒಳ್ಳೆಯ ಕಡೆ ತೋರಿಸಿ

ಹ್ಞೂ ಇಲ್ಲ ತುಂಬ ಒಳ್ಳೆ ಸ್ಟೂಡೆಂಟು ಎಲ್ಲದ್ರಲ್ಲೂ ಫಸ್ಟ್ ಇದ್ದಾಳೆ ತಲೆ ಕೆಡ್ಸ್ಕೊಳೊಂಥದ್ದು ಏನಿಲ್ಲ ಮೇಡಮ್ ಆರೋಗ್ಯ ಮುಖ್ಯ ಹಾಂ

ಇಲ್ಲ ಎಲ್ಲದ್ರಲ್ಲೂ ಫಸ್ಟ್ ಇದ್ದಾಳೆ ಯಾವುದೇ ಇದರಲಾಗ್ಲಿ ಹ್ಞೂ ಒಂದು ಡ್ರಾಯಿಂಗಲ್ಲೇ ಆಗಲಿ ಪ್ರತಿಯೊಂದು ಆ್ಯಕ್ಟಿವಿಸ್ಟಿಸಲ್ಲೆ ಆಗಲಿ ಓದೋದರಲ್ಲೇ ಆಗಲಿ ತುಂಬ ಮುಂದಿದ್ದಾಳೆ ಏನು ತಲೆ ಕೆಡ್ಸ್ಕೊಳೊವಂಥದ್ದೆಲ್ಲ ಆರೋಗ್ಯ ಸರಿ ಇಲ್ಲ ಅಂದರೆ ಎಗ್ಸಾಮ್ ಏನೋ ನಡಿತಾ ಇದೆ ನೋಡೋಣ ಮುನ್ ಹ್ಞೂ ಹಾಗೇನಿಲ್ಲ ಅವಳೇನೂ ಕೊಡದೆ ಇದ್ದರೂ ನೆಕ್ಸ್ಟ್ ಎಗ್ಸಾಮಲ್ಲಿ ಆದರೂ ಚೆನ್ನಾಗಿ ಬರಿತಾಳೆ ಆ ಕಾನ್ಫಿಡೆನ್ಸ್ ನನಗೆ ಇದೆ ನೀವು ತಲೆ ಕೆಡಿಸ್ಕೊಬೇಡಿ ಹಾಂ ಓದ್ತಾಳೆ ಅದ್ರ ಬಗ್ಗೆ ಏನಿಲ್ಲ ಫಸ್ಟ್ ಆರೋಗ್ಯ ಸುಧಾರಿಸ್ಲಿ ಹ್ಞೂ ಮ ಹ್ಞೂ ಮತ್ತು ಮನೆಯಲ್ಲಿ ಹೇಗೆ ಏನಾದರೂ ಹ್ಞೂ ತುಂಬ ಹೊಟ್ಟೆ ನೋವು ಏನಾದರೂ ಇದೆಯಾ

ಹ್ಞೂ ಸರಿ ಆಯ್ತು ನಾಳೆ ಕಳಿಸಿ ಮೇಡಮ್ ಪರವಾಗಿಲ್ಲ ಹ್ಞೂ ಏನೂ ತೊಂದರೆಯಿಲ್ಲ